ಯಾವುದೇ ಒಂದು ಆಹಾರ ಆರಂಭಿಸ್ಬೇಕಾರೆ ಫಸ್ಟ್ ಇನ್ವೆಶ್ಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ನೆಕ್ಷ್ಟ್ ಕ್ಯಾಪಿಟಲ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಫಸ್ಟು ಪರ್ಚೇಸ್ ಮಾಡಬೇಕು ಆಮೇಲೆ ಸೇಲ್ ಮಾಡಬೇಕು ಇನ್ವೆಶ್ಟ್ಮೆಂಟು ಮತ್ತು ಬ್ಯಾಂಕಲ್ಲಿ ಕೂಡ ಡೆಪಾಸಿಟ್ ಮಾಡಿರಬೇಕಾಗುತ್ತೆ ಕ್ಯಾಶನ್ನ ಯಾಕಂದರೆ ಬಿಸ್ನೆಸ್ ಏನಾದರೂ ಲಾಸ್ ಆಯಿತು ಅಂದರೆ ತಡ್ಕೊಳ್ಳೋದು ಅದನ್ನು ರಿಕವರಿ ಮಾಡಕ್ಕೆ ಕ್ಯಾಶ್ ಬೇಕಲ್ಲವಾ ಸೊ ಬ್ಯಾಂಕಲ್ಲಿ ಕೂಡ ಕ್ಯಾಶ್ ಇಟ್ಕೋಬೇಕಾಗುತ್ತೆ ಅದು ಅಲ್ಲದೆ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ ಈ ಪ್ಲೇಸಲ್ಲಿ ಯಾವ್ದು ಪ್ರೋಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ ಅನ್ಕೊಂಡು ನೋಡಬೇಕಾಗುತ್ತೆ ಫಸ್ಟು ಬಿಸ್ನೆಸ್ ಸ್ಟಾಟ್ ಮಾಡಬೇಕು ಅಂದರೆ ಒಂದು ಲ್ಯಾಂಡ್ ಇರಬೇಕು ಒಂದು ಬಿಲ್ಡಿಂಗ್ ಇರಬೇಕು ನೆಕ್ಷ್ಟು ಮಷಿನರೀಸ್ ಇರಬೇಕು ಮೆಟಿರಿಯಲ್ಸ್ ಇರಬೇಕು ಮೆಟಿರಿಯಲ್ಸ್ ಇರಬೇಕು ಮತ್ತು ಈ ಪ್ಲೇಸಲ್ಲಿ ಯಾವ್ದು ಪ್ರೋಡಕ್ಟು ಜಾಸ್ತಿ ಸೇಲ್ ಆಗುತ್ತೆ ಅನ್ನೋದು ಮೈಂಡಲ್ಲಿ ತುಂಬ ಅಂದರೆ ತುಂಬಾ ಹಿಂಪಾರ್ಟೆಂಟ್ ಆಗಿರುತ್ತೆ ಈಗ ಬೇಸಿಗೆ ಕಾಲ್ದಲ್ಲಿ ಬಂತು ಸ್ವೆಟರ್ ಮಾರಾಟ ಮಾಡಿದ್ರೆ ಹೇಗೆ ರಿ ಸೇಲಾಗುತ್ತೆ ಅಲ್ವಾ ಚಳಿಗಾಲದಲ್ಲಿ ಯಾವ ಪ್ರೊಡಕ್ಟ್ ಸೇಲಾಗುತ್ತೆ ಸ್ವೆಟರ್ ತುಂಬ ಸೇಲಾಗುತ್ತೆ ಅಲ್ಲವಾ ಹಾಂ ಇಂಥ ಟೈಮಲ್ಲಿ ಯಾವ ಪ್ರೊಡಕ್ಟ್ ಸೇಲಾಗುತ್ತೆ ಅನ್ನೋದು ಕೂಡ ಮೈಂಡಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ನಾವು ಬಿಸ್ನೆಸ್ ಮಾಡಬೇಕಾದ್ರೆ ಪ್ರಾಫಿಟ್ ಬಗ್ಗೆನೆ ತಿಂಕ್ ಮಾಡಬಾರ್ದು ಯಾಕಂದರೆ ಬಿಸ್ನೆಸ್ ಮಾಡಬೇಕು ಅಂದರೆ ಲಾಸ್ ಬಗ್ಗೆಯೂ ತಿಂಕ್ ಮಾಡಬೇಕು ಲಾಸ್ ಆದರೂ ತಡ್ಕೊಳ್ಳೋ ಶಕ್ತಿ ಇರಬೇಕು ಪ್ರಾಫಿಟ್ ಬಂದರೂ ಖುಷಿಪಡಬೇಕು ಓಕೆ ಯಾವುದೇ ಲಾಸ್ ಆದರೂ ಆಗಿರ್ಬೋದು ಪ್ರಾಫಿಟ್ ಆದರೂ ಆಗಿರ್ಬೋದು ಎರಡೂ ಆದ್ರೂ ಸರಿ ಹೋಕೆ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ರೀತಿ ಇರ್ಬೇಕು ಹೊಸ್ದಾಗಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಸ್ವಲ್ಪ ಜಾಸ್ತಿಯೇ ಹಿನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಯಾಕಂದರೆ ಫಸ್ಟಿಗಲ್ವಾ ಸ್ಟಾಟಿಂಗಲ್ಲಿ ಹೆಚ್ಚಿನದಾಗಿ ಬಂಡವಾಳ ಇದ್ರೆ ನೆಕ್ಷ್ಟು ಲಾಸ್ ಆಯಿತು ಅಂದ್ರೆ ನೆಕ್ಷ್ಟ್ ರಿಕವರಿ ಮಾಡ್ಕೊಣಕ್ಕೆ ನೆಕ್ಷ್ಟ್ ಸ್ಟೇಜಿಗೆ ಹೋಗಬೇಕು ಅಂದರೆ ಹೌದು ಹೆಚ್ಚಿನ ಬಂಡ್ ಕ್ಯಾಪಿಟಲ್ ಇರ್ಲೇಬೇಕಾಗುತ್ತೆ ನೆಕ್ಷ್ಟು ಈಗ ಸ್ವೆಟರ್ ತಕೊಂಡ್ವಿ ಅನ್ಕೊಳ್ಳಿರಿ ಸ್ವೆಟರ್ ತುಂಬಾ ಜಾಸ್ತಿ ಸೇಲ್ ಆಯಿತಾ ಆ ಪ್ರೋಡಕ್ಟನ್ನ ಜಾಸ್ತಿ ಪರ್ಚೇಸ್ ಮಾಡಬೇಕಾಗುತ್ತೆ ಹೌದಾ ಜಾಸ್ತಿ ಪರ್ಚೇಸ್ ಮಾಡಬೇಕಾಗುತ್ತೆ ಮತ್ತು ಯಾವ ಥರ ಸ್ವೆಟರ್ ಸೇಲಾಗ್ತಿವೆ ಮತ್ತು ಯಾವ ಬ್ರ್ಯಾಂಡಲ್ಲಿ ಸೇಲಾಗ್ತವೆ ಅನ್ನೋದು ಕೂಡ ತುಂಬ ಹಿಂಪಾರ್ಟೆಂಟ್ ಆಗಿರುತ್ತೆ ಬಿಸ್ನೆಸ್ ಮಾಡೊದಂದ್ರೆ ಅಷ್ಟು ಹೀಸಿ ಅಲ್ಲಾ ಬಿಡಿರಿ ಲಾಸ್ ಆದರೂ ಕೂಡ ತುಂಬ ತಡ್ಕೊಬೇಕಾಗುತ್ತೆ